ನಮ್ಮನೇಲಿ ದನಕರುಗಳು ಸಾಕ್ತೀವಿ ಅವುಗಳ ವಿಕೆ ಆರೈಕೆಯೂ ಚೆನ್ನಾಗಿ ಮಾಡ್ತೀವಿ ಅವುಗಳ್ಗೆ ಸರಿಯಾದ ಸಮಯಕ್ಕೆ ಊಟ ಅದೇ ಊಟ ಅಂದರೆ ಜಾಸ್ತಿ ಹಸು ಸೊಪ್ಪು ಹುಲ್ಲು ತರಕಾರಿ ಅವೆಲ್ಲ ನೀರು ಸಮಯಕ್ಕೆ ಸರಿಯಾಗಿ ಕೊಡ್ತೀವಿ ಮ ವಾರಕ್ಕೊಮ್ಮೆ ಕ್ಲೀನಾಗಿ ಅದು ಕರುಗಳು ಮೇಕೆಗಳು ಅವನ್ನೆಲ್ಲ ಕ್ಲೀನ್ ಮಾಡ್ತೀವಿ ಅವಾ ಸ್ವಚ್ಛವಾಗಿ ತೊಳೆದು ಕ್ಲೀನ್ ಮಾಡ್ತೀವಿ ಹೊಲದ ಹೊಲಗಳಿಗೆ ಹೋಗ್ಬಂದಾದ ಮೇವುಗಳು ತಂದು ಹಸಿವು ಹಾಕಿ ಮೇವುಗಳು ತಂದು ಹಾಕ್ತೀವಿ ಅವಕ್ಕೆ ಸ ಅದರಲ್ಲಿ ಅದರಿಂದ ಬರುವಾಗ ಲಾಭ ಬರುತ್ತೆ ಹಾಲು ಹಸುವಿಂದ ಆ ಆಕಳ್ಗೆ ಆಕ್ಳಗವು ಆಕಳ ಹಾಲು ಕ ಕೊಡುತ್ತೆ ಅದರಿಂದ ಹಸುಗ್ಳು ಹಾಲು ಕೊಡೋದರಿಂದ ನಮಗೆ ತುಂಬ ಲಾಭ ಆಗುತ್ತೆ ಲಾಭ ಆಗೋದಕ್ಕೆ ಮೇಕೆಗಳು ಮೇಕೆ ಮರಿಗಳಾಕ್ಹೋದಾಗ ಲಾಭವೂ ಆಗುತ್ತೆ ಮಾರಿದರೆ ಮತ್ತೆ ಹಾಲು ಕೊಟ್ಟು ಗೊಬ್ರಗಳು ಬೇರೆ ಸಿಗುತ್ತೆ ಆಕಳ ಮೇಕೆ ಕ್ ಕುರಿಗಳಿಂದ ಮತ್ತೆ ಅದರಲ್ಲಿ ಪ್ರಾಣಿಗ್ಳು ಸಾಕೋದು ತುಂಬ ಇಷ್ಟ ನನಗೆ ತುಂಬ ಸಂತೋಷವಾಗತ್ತೆ ಅದ್ರಾಗೆ ಕುರಿ ಮೇಕೆ ಮೊಲ ಅವು ಇವು ಸ ಪ್ರಾಣಿಗಳೆಂದ್ರೆ ತುಂಬನೇ ಇಷ್ಟ ಸಾಕೋಕ್ಕೆ ಅದ್ರಲ್ಲಿ ಜಾಸ್ತಿ ಅಂದ್ರೆ ಆಕಳ ಕರುಗಳೇ ಚೆನ್ನಾಗೆ ಇಷ್ಟ ನಾ ನಾವು ನವಜಾತ ಶಿಶುಗಳು ವಿಶೇಷವಾಗಿ ರೀತಿಯಾಗಿ ತಯಾರಿಕೆ ಮಾಡ್ತೀವಿ